ಹಾಂ ಹೌದು ಹೌದು ಮೇಡಮ್ ಉಡುಪಿ ಉಪಚಾರ್ ಹೋಟೆಲ್ ಏನು ಬೇಕು ಇಲ್ಲಿ ಇಡ್ಲಿ ದೋಸೆ ಇದೆ ಮಸಾಲ ದೋಸೆ ಇದೆ ಆಮೇಲೆ ಏನು ಚೌ ಪುಳಿಯೋಗರೆ ಆಮೇಲೆ ಪೂರಿ ಆ್ಯಂಡ್ ಪಲ್ಯ ಎಲ್ಲ ಇದೆ ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಆಗುತ್ತೆ ಆಗುತ್ತೆ ಇಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಸ್ಪೀಡ್ ಡೆಲಿವರಿ ಅಂತೂ ಇಲ್ಲ ಇಲ್ಲಿ ಹ್ಞೂ ಪಾರ್ಸೆಲ್ ಕಳ್ಸಿ ಕೊಡ್ತೀವಿ ಆದರೆ ನೀವು ನಮ್ಮ ಪಾರ್ಸೆಲ್ಗೆ ಚಾರ್ಜಸ್ ನಿಮಗೆ ಫೀಸ್ ಇಲ್ಲ ಇಲ್ಲಿ ಒಂದು ಸೆಟ್ ಒಂದು ಪ್ಲೇಟ್ ಪಲಾವ್ ಇದ್ದರೆ ಒನ್ ಪ್ಲೇಟ್ ಪೋಲನ್ ಪೂರಿ ಎಲ್ಲ ಸೇರಿಸಿ ಸೇವೆಂಟಿ ರುಪೀಸ್ ಆಗುತ್ತೆ ಅದರಲ್ಲಿ ನಾಲ್ಕು ಪ್ಲೇಟ್ ಅದು ಅಂದರೆ ಇದು ನಾಲ್ಕು ಪ್ಲೇಟ್ ಅಂದರೆ ನಾವು ಅಷ್ಟು ಚಾರ್ಜ್ ಮಾಡಿ ಕಳಿಸ್ತೀವಿ ನೀವು ಗೂಗಲ್ ಪೇ ಮಾಡ್ತೀರಾ ಇಲ್ಲ ಕ್ಯಾಶ್ ಕಟ್ತೀರ ಮಾಡ್ತಿದ್ದೀವಿ ಕ್ಯಾಶ್ ಇಲ್ಲ ಅಂದರೆ ಗೂಗಲ್ ಪೇನೇ ಮಾಡಿ ಇಲ್ಲ ಅಂದ್ರೆ ಕ್ಯಾಶೆ ಕೊಡಿ ನಾವು ಡೆಲಿವರಿ ಬಾಯ್ ಕೈಲಿ ಕಳ್ಸಿ ಕೊಡ್ತೀವಿ ನಿಮಗೆ ಅವ್ರ ಕೈಲೇ ಕ್ಯಾಶ್ ಕೊಡಿ ಇಲ್ಲ ಅಂದರೆ ಗೂಗಲ್ ಪೇ ಮಾಡಿ ಅವರ ಹತ್ರನೇ ಬಂದು ಅದು ಆಗುತ್ತೆ ಹ್ಞೂ ಇದೆ ಇದೆ ಗೂಗಲ್ ಪೇ ನಂಬರ್ ಇದೆ ನಾವು ಕಳ್ಸಿ ಕೊಡ್ತೀವಿ ಡೆಲಿವರಿ ಬಾಯ್ ಕೈಲಿ ಅವ್ರಿಗೆ ನೀವು ಮೊಬೈಲ್ ನಂಬರ್ ಮಾಡಿಸಿಕೊಳ್ಳಿ ಕಳಿಸ್ಕೊಳ್ಳಿ ಫೋನ್ ಮಾಡಿ ಹಾಂ ಹಾಂ ಹಾಂ ಹಾಂ ಹ್ಞೂ ಹಾಗೆಯೇ ಆಗಲಿ ಮೇಡಮ್ ಹಾಗೆಯೇ ಮಾಡಿ ಮೇಡಮ್ ಹಾಗೆಯೇ ಮಾಡಿ ಹ್ಞೂ ಸರಿ ಥ್ಯಾಂಕ್ಸ್ ಹಾಂ ಥ್ಯಾಂಕ್ಸ್